ಹಾಂ ಹೇಳಿ ಹೌದು ಅಕ್ಬಲ್ ಡಾಕ್ಟ್ರು ಮಾತಾಡ್ತ ಇದ್ದೇನೆ ಹಾಂ ಸರಿ ಸರಿ ಸರಿ ಸರಿ ನೀವು ಇದಕ್ಕೆ ಮುಂಚಿತವಾಗಿ ಔಷಧ ತೊಗೊಂಡಿದ್ದೀರಿ ಅಲ್ವಾ ಹೌದು ಸರಿ ಸರಿ ಆದರೆ ಸರಿ ಟೈಮ್ನಲ್ಲಿ ತಗೊಳ್ತ ಇದ್ದೀರಾ ಹೇಗೆ ಅದು ಆದರೆ ಅದು ಈಗ ನಾನು ಏನು ಹೇಳಿದ ಪ್ರಕಾರ ಇದೆಯಲ್ಲ ಮಧ್ಯಾಹ್ನವೂ ಮಿಸ್ ಮಾಡಿಕೊಳ್ಬಾರ್ದು ಅದು ತಗೊಳ್ ಅದು ಸರಿಯಾಗಿ ತಗೊಳ್ಬೇಕು ಅದು ತಗೊಂಡ್ರೆ ಮಾತ್ರ ಅದು ಏನಾಗ್ತದೆ ಅದು ಮಿಸ್ ಆದರೆ ಅದಕ್ಕೆ ಅಷ್ಟು ಇಫೆಕ್ಟ್ ಆಗೋದಿಲ್ಲ ಹಾಂ ಗುತೈತಾ ಇಫೆಕ್ಟ್ ಆಗೋದಿಲ್ಲ ಅದರಿಂದ ನಿಮಗೆ ಮತ್ತೆ ಸೀಕು ಬೆಳವಣಿಗೆ ಆಗುವಂಥ ಚಾನ್ಸ್ ಇದೆ ಅದು ಆಗಬಾರ್ದು ಅದಕ್ಕಾಗಿ ನೀವು ಯಾವುದೇ ಕಾಲಕ್ಕೂ ಔಷಧವನ್ನು ಮಿಸ್ ಮಾಡ್ಕೊಳ್ದೇ ನೀವು ತಗೊಳ್ಬೇಕು ಹಾಂ ಅದು ಅದು ಸರಿ ಸರಿ ಈಗ ಇದನ್ನು ಇದೆಯಲ್ಲ ಅದಕ್ಕೆ ನಾನು ಅದು ಅದಕ್ಕೆ ಇದೇ ಔಷಧವನ್ನು ನೀವು ಸರಿಯಾದ ಪ್ರಮಾಣದಲ್ಲಿ ಹೇಳಿದ ಪ್ರಕಾರ ನೀವು ತೆಗೆದುಕೊಂಡರೆ ಅದು ಸುಸ್ತು ಆಗೋದು ವೀಕ್ನೆಸ್ಸಿಂದ ಸರಿಯಾಗಿ ಊಟ ಮಾಡಬೇಕು ಟೈಮಿನಲ್ಲಿ ಟೈಮಿನಲ್ಲಿ ಮತ್ತೆ ಔಷಧ ಮಿಸ್ ಮಾಡಿಕೊಂಡಂಗೆ ವ ವ ಟೈಮಿನಲ್ಲಿ ಊಟ ಮಾಡ್ಕೊಳ್ಳದೇ ಮಿಸ್ ಮಾಡಿಕೊಳ್ಬಾರ್ದು ಟೈಮಿನಲ್ಲಿ ಊಟ ಮಾಡಬೇಕು ಬೆಳಗ್ಗೆ ತಿಂಡಿ ಸರಿಯಾಗಿ ತಗೊಳ್ಬೇಕು ಮಲಗುವ ಒಂದು ಒಂದು ಗಂಟೆ ಮೊದಲೇ ಎಲ್ಲ ಔಷಧ ತಗೊಂಡು ಊಟನೂ ಮಾಡಬೇಕು ಅದು ಮಾಡಿದ ಮೇಲೆ ಅದು ಸರಿ ಹೋಗ್ತದೆ ಏಕ್ದಮ್ ಅದು ಬ್ಯಾಗ ಕಡಿಮೆ ಆಗೋದಿಲ್ಲ ಕೆಲವೊಂದು ಒಂದು ಕೋರ್ಸ್ ಕಂಪ್ಲೀಟ್ ಆಗಬೇಕಲ್ಲ ಆ ಕಂಪ್ಲೀಟ್ ಆದ ಮೇಲೆ ಅದು ಇದಾಗ್ತದೆ ಮತ್ತೇನಾರೂ ಸಮಸ್ಯೆ ಉಂಟಾ ಊಟದ್ದು ಇಲ್ಲ ಈ ಈ ಊಟ ಹಸಿವು ಆಗೇ ಆಗ್ತದೆ ಆ ಪ್ರಮಾಣ ಏಕ್ದಮ್ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಗೆ ಚಾ ಕುಡಿದ್ರೆ ಒಂದು ಗಂಟೆಗ್ ಊಟ ಹೀಗೆ ಇದು ಇಟ್ಕೊಳ್ಬೇಕು ಅದಕ್ಕೆ ಮಧ್ಯಮಧ್ಯದಲ್ಲಿ ಸಾಧ್ಯ ಆದರೆ ಹಾಲು ಬಿಸಿ ಮಾಡಿಕೊಂಡು ತಣ್ದ ಮೇಲೆ ನೀವು ಸ್ವಲ್ಪ ಹಾಲು ಕುಡೀತ ಇರಬೇಕು ನೀರಿನ ಅಂಶ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕು ಕುಡಿಯುವ ಪ್ರಮಾಣ

ಹಾಂ ಹೌದು ಏನೂ ಅಡ್ಡಿಲ್ಲ ಆದರೆ ಔಷಧ ಯಾವುದೇ ಕಾಲಕ್ಕೂ ತಪ್ಪಿಸ್ಬಾರ್ದು ಟೈಮಿನಲ್ಲಿ ಊಟ ಮಾಡಬೇಕು ಮತ್ತೆ ಹೌದು ಅದೆಲ್ಲ ಸರಿಯಾಗಿ ಮಾಡಿದರೆ ಅದು ಸರಿ ಹೋಗ್ತದೆ ಏನೂ ಚಿಂತೆ ಮಾಡುವಂಥ ಆವಶ್ಯಕತೆ ಇಲ್ಲ ಹಾಂ ಅಡ್ಡಿಲ್ಲ ಅಡ್ಡಿಲ್ಲ ಆಗ ಇಡು ಇಡಿ ಇಡಿ ನೀವು ಇಡಿ ಸರಿ ಸರಿ